ಕೆಲವೊಂದು ಸರಿ ನಾವು ಕುಡಿಯುವ ನೀರು ಹಾಗೂ ಬಳಸುವ ನೀರು ಗಲೀಜಾಗಿದ್ದಾಗ ಅದನ್ನು ಕೆಲವು ಜನರು ಬಟ್ಟೆಗಳಿಂದ ಹಾಗೂ ನೀರನ್ನು ಸೋಸುವ ನಳಿಕೆಯಿಂದ ಸೋಸುತ್ತ ಸೋಸುತ್ತಾರೆ ಹಾಗೂ ಇನ್ನೂ ಕೆಲವು ಜನಗಳು ನೀರನ್ನು ತುಂಬಿಸಿ ಅದರಲ್ಲಿರುವ ಗಲೀಜು ಹಾಗೂ ತ್ಯಾಜ್ಯ ವಸ್ತುಗಳು ಕೆಳಗೆ ಹೋಗಿ ಶುದ್ಧವಾದ ನೀರಾದಾಗ ಅದನ್ನು ಬಳಸುತ್ತಾರೆ ಹಾಗೂ ಇನ್ನೂ ಕೆಲವರು ಅನೇಕ ರೀತಿಯ ಕೆಮಿಕಲ್ ಹಾಗೂ ಇತರೆ ವಸ್ತುಗಳಿಂದಲೂ ನೀರನ್ನು ಶುದ್ಧೀಕರಿಸುತ್ತಾರೆ ಕೆಲ ಹಳ್ಳಿಗಳಲ್ಲಿ ನಾನು ನೋಡಿರೋ ಮಟ್ಟಿಗೆ ಎಷ್ಟೋ ಜನಗಳು ನೀರನ್ನು ಕುದಿಸುತ್ತಾರೆ ಹಾಗೂ ಅದನ್ನು ಬಿಡುವ ಮುಂಚೆ ಆ ಬ ನೀರು ಬರುವ ಪೈಪಿಗೆ ಬಟ್ಟೆ ಕಟ್ಟಿ ನೀರು ಬಿಡುತ್ತಾರೆ ಅದರಿಂದ ಏನಾಗುತ್ತೆ ಅಂದರೆ ಬರುವ ನೀರಿನಲ್ಲಿ ಜೊತೆಯಾಗಿ ಬರುವ ತ್ಯಾಜ್ಯ ಪೈಪಿನ ಒಳಗಡೆ ಇರುತ್ತದೆ ಹಾಗೂ ನೀರು ಶುದ್ಧವಾಗಿ ಹೊರಗೆ ಬರುತ್ತದೆ ಹಾಗೂ ಕೆಲವೊಂದು ಹಳ್ಳಿಯ ಕಡೆಯಲ್ಲಿ ಅವರದ್ದೇ ಆದ ಅನೇಕಾರು ರೀತಿಯಲ್ಲಿ ನೀರಿನ ಶುದ್ಧೀಕರಣ ಮಾಡುತ್ತಾರೆ